ಹಲೋ ಹಾಂ ಕೆನ್ರ ಬ್ಯಾಂಕಿನಿಂದ ಮಾತಾಡ್ತ ಇದ್ದೀನಿ ಯಾರು ತಾವು ಮಾತಾಡೊದು ಏನು ಆಗ್ಬೇಕಾಗಿತ್ತು ಅಮ್ಮಾ ಏನು ಆಗ್ಬೇಕಾಗಿದೆ ಹೌದ್ರಾ ಸರಿ ನೀವು ಲೋನ್ ಬೇಕು ಯಾವುದಕ್ಕಾಗಿ ಬೇಕಾಗಿದೆ ನಿಮ್ಗೆ ಹಾಂ ಹಾಂ ಹಾಂ ಹಾಂ ಮನೆ ಕಟ್ಟೋದ್ರ ಸಲುವಾಗಿ ನಿಮಗೆ ಲೋನ್ ಬೇಕಾಗಿದೆ ನಮ್ಮಲ್ಲಿ ಮನೆ ಕಟ್ಟೋದಕ್ಕೆ ಲೋನ್ ಇದೆ ಬೀದಿ ವ್ಯಾಪಾರಿಗಳಿಗೆ ಲೋನ್ ಇದೆ ಮತ್ತು ಸಣ್ಣ ಪುಟ್ಟ ಹಾಂ ವ್ಯಾಪಾರಿಗುಳಿಗು ಇದೆ ಆನಂತರ ಹೊಲ ಹೊಲ ಇದ್ರೆ ರೈತ್ರು ಆಗಿದ್ರೆ ಅವ್ರ್ಗೆ ಕೂಡ ಕ್ರಾಪ್ ಲೋನ್ ಅಂತ ಇದೆ ಹಾಂ ಇತ್ಯಾದಿಗಳು ಇದ್ದಾವೆ ಮತ್ತು ಶೀನಿಯರ್ ಶಿಟಿಜನ್ ಅಂದರೆ ಹಿರಿಯ ನಾಗರಿಕ್ರು ಆಗಿದ್ರ್ ಅಂತಂದ್ರೆ ಅವ್ರದ್ದು ಡೆಪಾಜಿಟ್ ಇದ್ದರೆ ಹೆಚ್ಚಿನ ಒಂದು ಬಡ್ಡಿ ರೇಟ್ ಜಾಸ್ತಿ ಸಿಗತ್ತೆ ಇಷ್ಟೆಲ್ಲ ಇದೆ ನೋಡಮ್ಮ ನಿಮ್ದು ಯಾವುದು ಶೇವಿಂಗ್ಸಿದ್ದು ಅಕೌಂಟ್ ಇದೆಯಾ ಏನು ಕರೆಂಟ್ ಅಕೌಂಟ್ ಇದೆಯಾ ಹಾಂ ಹಾಂ ಹಾಂ ಹಾಂ ಹಾಂ ನಾನು ಗೋಲ್ಡ್ ಇಟ್ಟಿದ್ದೀರಿ ಸರಿ ಸರಿಯಮ್ಮ ಸರಿ ಗೋಲ್ಡ್ ಇಟ್ಟಿದ್ದು ಅಂತಂದ್ರೆ ಅದಕ್ಕೆ ನಿಮ್ಗೆ ಮಾರ್ಟ್ಗೇಜ್ ಲೋನ್ ಅಂತ ಸಿಕ್ತದೆ ಲೋನು ತಗೊಬಹುದಮ್ಮ ನೀವು ನಿಮ್ಮದು ವಯಸ್ಸು ಎಷ್ಟಿದೆ ಈಗ ಆಂ ದುಡಿಮೆ ಏನಿದೆ ಆದಾಯ ಏನಿದೆ ಮತ್ತೆ ನೀವು ಲೋನನ್ನು ಯಾವ ಥರ ತೀರಸ್ತಿದ್ದೀರಿ ಹೌದಾ ಲೋನ್ ನಿಮ್ಮ ಮಗನ ಹೆಸ್ರಲ್ಲಿ ಬೇಕಾ ನಿಮ್ಮ ಹೆಸ್ರಲ್ಲಿ ಬೇಕಾ ಹಂಗಾದ್ರ್ ಸರಿ ಯಾವ್ದಾದ್ರು ಆದಾಯ ಇದ್ದರೆ ಮಾತ್ರ ಲೋನ್ ಸಿಗ್ತದೆ ಯಾಕೆಂದ್ರೆ ಲೋನು ಮತ್ತೆ ಮರು ಮರುಪಾವತಿ ಮಾಡ್ಬೇಕಲ್ಲ ನೀವು ಆ ಕಾರಣಕ್ಕಾಗಿ ಹೇಳ್ಬೇಕಾಗಿದೆ ಈ ಮಾತು ಸರಿ ನಾನು ಆಯಿತು ನೀವು ಒಂದು ಬ್ಯಾಂಕಿಗೆ ಬರ್ರಿ ಒಂದು ಅರ್ಜಿ ಹಾಕಿರಿ ನಿಮ್ದು ಆಧಾರ್ ಕಾರ್ಡೂ ಹ್ಞೂ ಆಧಾರ್ ಕಾರ್ಡ್ ಬೇಕು ಅದಕ್ಕೆ ನಿಮ್ಮದು ಪೋನ್ ನಂಬರ್ ಇರಬೇಕು ಅದೆಲ್ಲ ಇದೆಯಲ್ಲಾ ಹ್ಞೂ ಸರಿ ಯಾರನ್ನಾದ್ರು ಒಬ್ಬರನ್ನ ನೀವು ಜಮಾನ್ ಒಟ್ಟಿಗೆ ಕರ್ಕೊಂಡು ಬರ್ರಿ ಆಯಿತು ನೀವು ಬೇಕಾದಷ್ಟು ಸಾಲ ಸೌಲಭ್ಯಗಳಿದ್ದಾವೆ ನೀವು ಈಗ ಕುರಿ ಸಾಕಾಣಿಕೆಗೇನು ಲೋನ್ ಸಿಗುತ್ತೆ ಕೋಳಿ ಸಾಕಾಣಿಕೆಗೆ ಕೂಡ ಲೋನ್ ಸಿಗತ್ತೆ ನೀವು ಬೀದಿ ವ್ಯಾಪಾರಿ ಅಂದ್ರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೋತಾರಲ್ಲ ದಾ ರೋಡ್ಗಳಲ್ಲೆಲ್ಲ ಹ್ಞೂ ಅದಕ್ಕೆ ಕೂಡ ಸಾಲ ಸಿಗುತ್ತೆ ಆಮೇಲೆ ನೀವು ಫಿಕ್ಸಡ್ ಡಿಪಾಸಿಟ್ ಇಟ್ಟರೆ ಅದಕ್ಕೆ ಒಳ್ಳೆ ಬಡ್ಡಿನು ಕೂಡ ನಾವು ಕೊಡ್ತೀವಿ ನಮ್ಮ ಬ್ಯಾಂಕ್ನಿಂದ ನೀವು ಏನಾದ್ರು ಹಿರಿಯ ನಾಗರಿಕ್ರೀಗ ಅರವತ್ತು ವರ್ಷ ಮೇಲ್ಪಟ್ಟಿದ್ದೀರಿ ಅಂತಂದ್ರೆ ನೀವು ಹಿರಿಯ ನಾಗರೀಕ್ರೆ ಆಗ್ತಿರಿ ನಿಮ್ಗೆ ಒಳ್ಳೆಯ ಒಂದು ಬಡ್ಡಿ ಸಿಗತೈತೆ ಫಿಕ್ಸಡ್ ಡಿಪಾಸಿಟ್ ಇಟ್ರೆ ಅದ್ರ ಮೇಲಿನು ಕೂಡ ಲೋನು ತಗೋಬಹುದು ನೀವು ಫಿಕ್ಸಡ್ ಡಿಪಾಸಿಟ್ ಲಕ್ಷನೊ ಐದು ಲಕ್ಷನೊ ನೀವು ಫಿಕ್ಸ್ ಮಾಡಿಟ್ರೆ ಬಡ್ಡಿನು ಸಿಗತ್ತೆ ಜೊತೆಗೆ ಅದ್ರ ಅದ್ರ ಜಮಾನತ್ ಮೇಲೆ ನಿಮಗೆ ಲೋನು ಕೂಡ ಕೊಡ್ತಿವಿ ನಾವು ಕಡಿಮೆ ಇದರಲ್ಲಿ ಆಯ್ತಮ್ಮ ಹಾಂ ನಿಮ್ಮ ಹೆಸ್ರಲ್ಲೆ ಇದ್ದರು ನಿಮ್ಮ ಮಗನ ಹೆಸ್ರಲ್ಲೆ ಮಾಡಿದರು ಒಳ್ಳೆಯದೆ ಯಾಕೆಂದ್ರೆ ದುಡಿಮೆ ಮಾಡಿ ಆದಾಯ ಬರೋದು ಅವ್ರ ಹೆಸ್ರನಿಲ್ಲೆ ಬರ್ತದಲ್ಲಾ ಆ ಕಾರಣಕ್ಕಾಗಿ ಇದು ಮಾಡಿರಿ ಆಮೇಲೆ ನೀವು ಬ್ಯಾಂಕಿಗೆ ಬನ್ನಿ ಬಂದಮೇಲೆ ನಾವೆಲ್ಲ ಏನು ರೀತಿ ರಿವಾಜುಗಳು ಇರ್ತವೆ ಅದನ್ನೆಲ್ಲ ತಿಳಿಸ್ ಹೇಳ್ತೀವಿ ಆ ಪ್ರಕಾರ ನೀವು ಮುಂದುವರಿಯುವಿರಂತೆ ಓಕೆನಾ

ಓಕೆ ಓಕೆ ಓಕೆ ಸಾಲ ತಗೊಂಡು ಒಳ್ಳೆ ರೀತಿಯಲ್ಲಿ ನೀವು ಆ ಆದಾಯ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉತ್ತಮವಾದಂತ ಜೀವನ ಆಗ್ಲಿ ಅಂತೇಳಿ ನಾನು ಆಸೆ ಪಡ್ತಿದ್ದೀನಿ ಆ ಥರ ಒಂದು ಒಳ್ಳೆ ರೀತಿಯಲ್ಲಿ ದುಡಿದು ಮತ್ತೆ ನೀವು ಮರುಪಾವತಿ ಮಾಡಿದ್ನು ಅಂತಂದರೆ ಮತ್ತೆ ಇನ್ನೊಮ್ಮೆ ಮತ್ತೊಮ್ಮೆ ನಿಮಗೆ ಹೆಚ್ಚಿನ ಸಾಲ ಸೌಲಭ್ಯ ಕೂಡ ಸಿಗ್ತದೆ ಆಯ್ತು ನೋಡಮ್ಮ ಇಷ್ಟು ಹೇಳ್ತಾ ಇದ್ದೀನಿ ಓಕೆನಾ ಸರಿನಮ್ಮ ಆಯಿತಮ್ಮ ತ್ಯಾಂಕ್ಸ್ ಹಾಂ ಕಟ್ ಮಾಡಿರಿ